ಮೊದಲನೇ ಮೊದಲದಾಗಿ ಹೇಳಿದ ಹಾಗೆ ನಮ್ಮ ದಾವಣಗೆರೆ ಬೆಣ್ಣೆನಗರಿ ಅಂತ ಕರೀತಾರೆ ಅಂದರೆ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ವಾಣಿಜ್ಯ ನಗರಿ ಹೌದು ಹಾಗಾಗಿ ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳಂತ ಗುರ್ತಿಸಲ್ಪಡೋವಂಥ ದಾವಣಗೆರೆ ಸುತ್ತಮುತ್ತಲೂ ಇದೆ ದಾವಣಗೆರೆಲಿ ಎಲ್ಲೂ ಇಲ್ಲ ಉದಾಹರಣೆಗೆ ಆನಗೋಡು ಪಾರ್ಕ್ ಆಗಿರ್ಬೋದು ಅಥವಾ ಸಂತೇಬೇನ್ನೂರಿನ ಪುಷ್ಕರಿಣಿ ಆಗಿರ್ಬೋದು ಅಥವಾ ಬಾತಿ ಗುಡ್ಡ ಆಗಿರ್ಬೋದು ಕುಂದುವಾಡ ಕೆರೆ ಆಗಿರ್ಬೋದು ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು ಇಲ್ಲಿ ಪ್ರವಾಸಿ ಕ್ಷೇತ್ರ ಅನ್ನೋದಕ್ಕಿಂತ ಅಂದರೆ ಪ್ರವಾಸಿ ಕ್ಷೇತ್ರಕ್ಕೆ ಅಷ್ಟಾಗಿ ಒಂದು ವ್ಯವಸ್ಥೆ ಇಲ್ಲ ಆದರೂ ಐತಿಹಾಸಿಕ ವಿಷಯದಲ್ಲಿ ನಮ್ಮ ದಾವಣಗೆರೆ ಕೂಡ ಸೇರಿಕೊಂಡಿದೆ ಹಿನ್ನಲೆ ಇದೆ ಹಿಸ್ಟಕರಿ ಹಿಸ್ಟೋರಿಕಲ್ ಪ್ಲೇಸಲ್ಲಿ ದಾವಣಗೆರೆ ಕೂಡ ಇದೆ ಏನಪ್ಪಾ ಅಂದರೆ ಪ್ರವಾಸೋದ್ಯಮಕ್ಕಾಗಿ ಬೆಳೆಸಬಹುದು ಅಂತ ಅಂಥ ಹೇಳಿಕೊಳ್ಳೋ ಅಂಥ ಒಂದು ಸ್ಥಾನ ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ದಾವಣಗೆರೆ ಜಿಲ್ಲೆ ಪ್ರವಾಸೋದ್ಯಮಕ್ಕಾಗಿ ಅಂಥ ಜಾಗ ಏನಲ್ಲ ಇದು ಏನಿದ್ದರೂ ಒಂದು ಜ್ಞಾನದೇಗುಲ ಮತ್ತು ವಾಣಿಜ್ಯ ನಗರಿ ಅಂತ ಮೊದ್ಲಿಂದಾ ಒಂದು ವಾಣಿಜ್ಯ ನಗರಿಗೆ ಮೊದಲನೆ ಸ್ಥಾನ ಇತ್ತು ಮೊದಲು ಹೃದಯದ ಭಾಗ ಇದು ಕರ್ನಾಟಕಕ್ಕೆ ಹಾಗೆಯೇ ಈವಾಗ ಜ್ಞಾನದೇಗುಲ ಕೂಡ ಆಗಿದೆ ಅಂತ ಹೇಳಬಲ್ಲೆ